ಸರ್ ನಮಸ್ಕಾರ ಸರ್ ಸರ್ ಡಾಕ್ಟ್ರ್ ವೇಣುಗೋಪಾಲ್ ಅವರಾ ಸರ್ ನಾನು ಪ್ರವೀಣ್ ಅಂತ ಸರ್ ಮೊನ್ನೆ ಬಂದಿದ್ದೆನಲ್ಲ ನಿಮ್ಮ ಹತ್ರ ತೋರಿಸ್ಕೊಳೋದಿಕ್ಕೆ ನೆಗಡಿ ಜ್ವರ ಮೈ ಕೈ ನೋವು ಅಂತ ಸರಾ ತ್ರೀ ಡೇಸ್ ಆಯಿತು ಸರ್ ಮೋಸ್ಟ್ಲಿ ನವೆಂಬರ್ ಫಸ್ಟ್ ಇರಬೇಕು ಅವತ್ತು ಕನ್ನಡ ರಾಜ್ಯೋತ್ಸವ ಇತ್ತು ಅವತ್ತು ಸಾಯಂಕಾಲ ಬಂದಿದ್ದೆ ನಿಮ್ಮ ಕ್ಲಿನಿಕ್ಕಿಗೆ ಹಾಂ ಸರ್ ಸರ್ ಅದೆ ನೆಗಡಿ ಜ್ವರಕ್ಕೆ ಔಷಧಿ ಕೊಟ್ಟಿದ್ರಿ ಜ್ವರ ಎಲ್ಲ ಕಮ್ಮಿ ಆಗಿದೆ ಬಟ್ ಯಾಕೋ ನೆನ್ನೆಯಿಂದ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಸರ್ ವಿಪರೀತ ಕೆಮ್ಮು ಆಗಿಬಿಟ್ಟಿದೆ ಅಷ್ಟು ಇಷ್ಟು ಇಲ್ಲ ಅಷ್ಟು ತಿನ್ನೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಷ್ಟು ಕೆಮ್ಮು ಬರ್ತಾಯಿದೆ ಸರ್ ಹ್ಞೂ ಸರ್ ಮೊನ್ನೆ ನಿಮ್ಮ ಕ್ಲಿನಿಕ್ಕಿಂದ ಹೋದ್ಮೇಲೆ ಅವತ್ತು ಆರಾಮಾಗಿತ್ತು ಮೊನ್ನೆ ಬರ್ತಾಯಿದ್ದೆ ಸಾಯಂಕಾಲ ಗಾಡೀಲಿ ಮಳೆ ಬಂದುಬಿಡ್ತು ಸ್ವಲ್ಪ ಮಳೇಲಿ ನೆಂದುಬಿಟ್ಟೆ ಸರ್ ಅವತ್ತು ಹ್ಞೂ ಸರಿ ಸರ್ ಎಲ್ಲ ಖಾಲಿ ಆಗಿದೆ ಸರ್ ಯಾವುದು ಇಲ್ಲ ಟ್ಯಾಬ್ಲೆಟ್ಸು ಸಿರಪು ಎಲ್ಲ ಮುಗಿದಿದೆ ಸರಾ ತಾವು ಎಷ್ಟೊತ್ತಿಗೆ ಸಿಗ್ತೀರ ಸರ್ ನೀವು ಸರ್ ಇವಾಗ ಸಂಡೆ ಆಲಿಡೇ ಅಂತೀರ ಇವಾಗ ನಾವು ಎಮರ್ಜೆನ್ಸಿಲಿ ಏನು ಸರ್ ಮಾಡೋದು ನಾಳೆವರೆಗು ಪ್ರಾಣಕ್ಕೆ ಏನಾದರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹಾಂ ಹಾಂ ಹಾಂ ಹಾಂ ಸರ್ ಸ್ಲಿಪ್ ಇದೆ ಹಾಂ ಸರ್ ಹಾಂ ಸರ್ ಆಗ್ಬೋದು ಸರ್ ಸರ್ ಈಗ ನಾಳೆ ಬೆಳಗ್ಗೆಗೆ ಅಪಾಯಿಂಟ್ಮೆಂಟ್ ಏನಾದರು ತಗೋಬೇಕಾ ಹಂಗೆ ಡೈರೆಕ್ಟ್ ಆಗಿ ಬರ್ಬೋದ ಸರ್ ಕ್ಲಿನಿಕ್ಕಿಗೆ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಸರ್ ಈಗ ಬಿಸ್ನೀರು ಕುಡೀಬೇಕಾ ಆ ಥರ ಏನಾರ ಇದ್ದರೆ ಹೇಳಿ ಸರ್ ಹಾಂ ಸರ್ ಹಾಂ ಸರ್ ಬಿಸಿನೀರು ಹಾಂ ಸರ್ ಸಾರಿ ಇನ್ನೊಂದು ಸಲ ಹೇಳಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಆಯಿತು ಹಾಂ ಸರ್ ಸರ್ ಚಿಕನ್ ಎಲ್ಲ ತಿನ್ಬೋದಲ್ಲ ಸರ್ ಸರ್ ಬದುಕಿರೋದೆ ಟೀ ಮೇಲೆ ಸರ್ ನಾನು ಹಾಂ ಸರ್ ಹಾಂ ಸರ್ ಸರ್ ಇವತ್ತು ಚಿಕನ್ ತಿನ್ನೊಂಗಿಲ್ಲ ಸರ್ ಭಾನುವಾರ ಸರ್ ಇವತ್ತು ಸರಿ ಸರ್ ಆಯ್ತು ಹಂಗಾದ್ರೆ ನಾಳೆ ಹಾಂ ಸರಿ ಸರ್ ಆಯ್ತು ಹಂಗಾರೆ ತ್ಯಾಂಕ್ ಯು ಸರ್ ನಾಳೆ ಬರ್ತಿನಿ ಹಂಗಾದ್ರೆ